ನಮ್ಮ ಭಾರತ ದೇಶ ಸರ್ವ ಧರ್ಮ ದೇಶ ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಸಹ ಎಲ್ಲಾ ಜಾತಿಯ ಎಲ್ಲಾ ಧರ್ಮದ ಜನಾಂಗದವರು ಸಹ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಹಿಂದೂ ಧರ್ಮ ಜಾಸ್ತಿ ಜನಸಂಖ್ಯೆ ಉಳ್ಳಂಥಾ ಧರ್ಮ ಹಾಗೂ ಸನಾತನ ಧರ್ಮ ಅಂತ ಹೇಳ್ಬೋದು ಮತ್ತು ಕ್ರಿಶ್ಚಿಯನ್ ಧರ್ಮ ಜೈನ ಧರ್ಮ ಮುಸ್ಲಿಮ್ ಧರ್ಮ ಇನ್ನು ಅನೇಕ ರೀತಿಯ ದರ್ಮೊ ಎಲ್ಲಾ ರೀತಿಯ ಧರ್ಮಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ನಾವು ಎಲ್ಲಾ ರೀತಿಯ ಧರ್ಮಗಳಿಗೂ ಸಮಾನ ಹಕ್ಕನ್ನ ನಮ್ಮ ಇಂದಿನ ಸರ್ಕಾರಗಳು ಹಾಗೂ ಆಗಿನ ಸರ್ಕಾರಗಳು ಸಹ ಸಮಾನ ಹಕ್ಕುಗಳನ್ನ ನೀಡಿದ್ದಾರೆ ಹಾಗು ಅವ್ರ್ಗೆಇನ್ಫ್ರಾಸ್ಟ್ರಕ್ಚರ್ ಎಲ್ಲಾ ಸಂಪನ್ಮೂಳಗಳನ್ನ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಹಾಗೂ ಸರ್ಕಾರದಿಂದ ಹಿಂದೂ ಧರ್ಮಕ್ಕೆ ಹಾಗೂ ಅಲ್ಪಸಂಖ್ಯಾತರಿಗೆ ಎಲ್ಲಾ ವರ್ಗಕ್ಕೂ ಕೂಡ ಅವರಿಗೆ ಉಪಯೋಗ ಆಗುವಂಥಾ ಸ್ಕೀಮ್ಗಳನ್ನ ಕೂಡ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಹಾಗೂ ಎಲ್ಲರನ್ನೂ ಸಮಾನ್ನವಾಗಿ ನೋಡ್ತಾರೆ ಹಾಗೂ ಅವ್ರ್ಗೆ ರಿಸರ್ವೇಶನ್ ಸರ್ಕಾರಗಳಲ್ಲಿ ಈಗ ಸರ್ಕಾರದ ಕೆಲಸಗಳಿಗೆ ರಿಸರ್ವೇಶನ್ ಕೂಡ ಇರುತ್ತೆ ಹಾಗೂ ಹಿಂದೂ ಹಬ್ಬಗಳು ಬಂದಾಗ ಗಣೇಶನ ಹಬ್ಬ ಇದಕ್ಕೆಲ್ಲ ಅವರಿಗೆ ಸೆಕ್ಯುರಿಟಿಗಳನ್ನ ಹಾಗೂ ರಕ್ಷಣೆಯನ್ನ ನೀಡುದೂಂತ ಕೆಲಸವನ್ನ ಸರ್ಕಾರಗಳು ಮಾಡ್ತಾ ಇದೆ ಹಾಗು ಎಲ್ಲಾ ಧರ್ಮಗಳಿಗೆ ಅನುಗುಣವಾಗಿ ಅವ್ರವರ ಆಚರಣೆಗಳನ್ನ ಮಾಡೋದಕ್ಕೆ ಸಂಪೂರ್ಣವಾದ ಒಂದು ಬೆಂಬಲವನ್ನು ಕೂಡ ಸರ್ಕಾರ ನೀಡ್ತಾ ಇದೆ ಹಾಗೂ ಅವ್ರ್ಗೆ ಓದೋದಕ್ಕೆ ಆಗಲಿ ಇನ್ನ ಎಲ್ಲಾ ಹಲವು ಕಾರ್ಯಗಳನ್ನ ಕ್ರೀಡೆ ಎಲ್ಲಾ ರೀತಿಯಲ್ಲೂ ಸಹ ತೊಡುಗುಸ್ಕೊಳದಕ್ಕೆ ಸರ್ಕಾರ ತುಂಬಾ ಉಪಯುಕ್ತ ಮಾಡ್ತಾ ಇದೆ ಆಮೇಲೆ ಈಗಿನ ಒಂದು ಬೆಳೆವ ಜನಸಂಖೈನು ಕೂಡ ಅದೇ ರೀತಿ ಎಲ್ಲಾ ಧರ್ಮಗಳಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು ಇದರಿಂದ ಯಾವುದೇ ಲಿಂಗ ತಾರಾತಮ್ಯಗಳು ಕಮ್ಮಿ ಆಗಿದೆ ಕಳೆದ ಬಾರಿಕ್ಕಿನ ಹಾಗೆ ಹೋಲುಸ್ಕೊಂಡರೆ ಈಗ ಕಮ್ಮಿ ಆಗಿದೆ ಅಂತ ಹೇಳ್ಬೋದು ಎಲ್ಲದರಲ್ಲೂ ಮಹಿಳೆಯರ ಕೈಯೇ ಮೇಲೆ ಅಂತ ಹೇಳ್ಬೋದು